ಐದು ಹತ್ತು ಎರಡು ಸಾವಿರದ ಎರಡು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಹನ್ನೆರಡು ಐದು ಎರಡು ಸಾವಿರದ ಮೂರು ಒಂದು ಒಂದು ಎರಡು ಸಾವಿರದ ಹದಿನಾರು ನಾಲ್ಕು ಐದು ಸಾವಿರ್ದ ಒಂಬೈನೂರ ಎಪ್ಪತ್ತ ನಾಲ್ಕು ಇಪ್ಪತ್ತೈದು ಏಳು ಸಾವಿರ್ದ ಒಂಬೈನೂರ ಎಪ್ಪತ್ತ ಏಳು ಈ ಐದು ಪ್ರಮುಖವಾದ ದಿನಗಳು ನನ್ನ ತಲೆಯಲ್ಲಿ ಉಳಿದಿವೆ ಆದ್ದರಿಂದ ನಾನು ಇಲ್ಲಿ ಇದನ್ನು ಹೇಳಲು ಬಯಸುತ್ತೇನೆ